ಹಾಯ್ ಪುಷ್ಪ ಅವರೇ ಹೇಗಿದ್ದೀರ ಚೆನ್ನಾಗಿದ್ದೀರ ನಾನು ಒಂದು ಸ್ಯಾರಿ ತಗೊಂಡೆ ರೀ ಪಂಕ್ಷನಿತ್ತು ಅಕ್ಕನ ಮಗ್ಳದ್ದು ಪಂಕ್ಷನ್ನು ಮದುವೆಗೆ ಮೂರು ಸ್ಯಾರಿ ತಗೊಂಡೆ ಮೂರು ಸ್ಯಾರಿಲಿ ಅರಶಿಣ ಶಾಸ್ತ್ರ ಮೆಹೆಂದಿ ಶಾಸ್ತ್ರ ಮತ್ತೆ ಧಾರೆ ಮುಹೂರ್ತಕ್ಕೆ ಮತ್ತೆ ರಿಸೆಪ್ಷನ್ಗೆ ಅಂತ ನಾಲ್ಕು ಸ್ಯಾರಿ ತಗೊಂಡೆ ಆ ನಾಲ್ಕು ಸ್ಯಾರಿಲಿ ಎರಡು ಸ್ಯಾರಿ ಫೋನಲ್ಲಿ ಬುಕ್ ಮಾಡಿದ್ದೆ ಇನ್ನೆರ್ಡು ಸ್ಯಾರಿನ ಅಂಗ್ಡಿಲಿ ತಗೊಂಡೆ ಫೋನಲ್ಲಿ ಬುಕ್ ತುಂಬ ಚೆನ್ನಾಗಿದ್ದೋ ಬಾರ್ಡರ್ ಸ್ಯಾರಿ ಮೆಹೆಂದಿ ಶಾಸ್ತ್ರಕ್ಕೆ ಅಂತ ಪ್ಯಾರೆಟ್ ಗ್ರೀನಲ್ಲಿ ತಗೊಂಡೆ ಗ್ರೀನು ಸ್ಯಾರಿ ಮತ್ತೆ ಪಿಂಕ್ ಬಾರ್ಡರು ಪಿಂಕ್ ಬಾರ್ಡರ್ಗೆ ಒಂಥರ ಬಾತುಕೋಳಿದು ಚಿಕ್ಕ ಚಿಕ್ಕ ಬಾತುಕೋಳಿ ಫ್ಲವರ್ಸು ತುಂಬ ಚೆನ್ನಾಗಿದೆ ಅದು ಸ್ಯಾರಿ ಫೋನಲ್ಲಿ ತಗೊಂಡಿತ್ತು ಮತ್ತೆ ಅರಶಿನ ಶಾಸ್ತ್ರಕ್ಕೆ ಅರ್ಷ್ಣದ ಸೀರೆನೇ ತಗೊಂಡೆ ಅರಶಿನ ಸೀರೆಗೆ ಗ್ರೀನ್ ಪಾಚಿ ಗ್ರೀನ್ ಬಾರ್ಡರ್ ಬಂದಿದೆ ಮದ್ದು ಮಧ್ಯ ಬುಟ್ಟಿಗಳು ಬಂದಿದೆ ಮತ್ತೆ ಸ್ಟೋನ್ ಬಂದಿದೆ ಬ್ಲೌಸಂತು ಪ್ಲೈನ್ ಡಿಸೈನಾಗಿ ಫ್ಲವರ್ ಥರ ತುಂಬ ಚೆನ್ನಾಗಿದೆ ಫೋನಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಅಂಗ್ಡಿಗಳಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಆ ಸ್ಯಾರಿಗೆ ಬ್ಲೌಸ್ ಹೋಲ್ಸೋಕ್ಕೆ ವರ್ಕು ಮತ್ತು ಹಿಂದೆ ಕಟ್ಟೋ ದಾರ ಡಿಸೈನಾಗಿ ಆ ಬ್ಲೌಸ್ಗೆ ಸ್ಟೋನ್ ಇಡಿಸಿ ಹಿಂದೆ ಮುಂದೆ ಎಲ್ಲ ವರ್ಕ್ ಮಾಡಿಸಿ ಮಿಷನ್ ವರ್ಕು ಮತ್ತೆ ಹ್ಯಾಂಡ್ ವರ್ಕು ಎಲ್ಲ ಮಾಡೋಕೆ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸು ಪಿಂಕ್ ಬಾರ್ಡರ್ಗೆ ಲೈಟ್ ಗ್ರೀನ್ ಸ್ಯಾರೀಸು ಆ ಸ್ಯಾರೀಸು ಫೋನಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಚೆನ್ನಾಗಿದೆ ಅದು ಸ್ಯಾರಿ ಇನ್ನೂ ಅಕ್ಕನ ಮಗ್ಳ ಪಂಕ್ಷನ್ ಅದ್ನಲ ಅದಕ್ಕೆ ಬ್ಲೌಸೆಲ್ಲ ಒಲೆಯೋಕೆ ಕೊಟ್ಟೆವು ಹೋಗಿದ್ವಿ ಆಮೇಲೆ ಅವ್ಳ ಅದು ನೋಡಿಬಿಟ್ಟು ಸ್ಯಾರಿನ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನನಗೂ ಎರ್ಡು ಬುಕ್ ಮಾಡು ಅಂದಳು ಫೋನಲ್ಲಿ ಬುಕ್ ಮಾಡಿದ್ದೋ ಈಗ ಇವತ್ತು ಬುಕ್ ಮಾಡಿದರೆ ಇನ್ನೊಂದು ವಾರಕ್ಕೆ ಬಂತು ಅವಳು ತರ್ಸ್ಕೊಂಡ್ಳು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವಳು ವರ್ಕ್ ಮಾಡೋಕ್ಕೆ ಸ್ಯಾರಿಗೆ ಬ್ಲೌಸೆಲ್ಲ ಕೊಟ್ಳು ಅದಕ್ಕೆ ಥ್ರೆಡ್ ವರ್ಕು ಥ್ರೆಡ್ ವರ್ಕಲ್ಲಿ ಸ್ಯಾರಿ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ಗೆ ಥ್ರೆಡ್ ವರ್ಕಲ್ಲಿ ಸ್ಟೋನ್ ಇಟ್ಟು ಫ್ಲವರ್ ಥರ ಬಿಟ್ಟು ಲೀಫು ಮತ್ತು ಬಾತುಕೋಳಿ ಅದಕ್ಕೆ ಸಣ್ಣ ಸಣ್ಣ ಸ್ಟೋನು ಅದಕ್ಕೆ ಸಣ್ಣ ಸಣ್ಣ ಬುಟ್ಟ ಥರ ಇಟ್ಟು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಹೊಲೆಯೋಕ್ಕೇನೆ ಫೋರ್ ಥೌಸಂಡ್ ಸ ಟು ಥೌಸಂಡ್ ಆ ಥರ ತುಂಬ ಚೆನ್ನಾಗಿದ್ದಾವೆ ವರ್ಕಲ್ಲಿ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ ಮ್ಯಾಚಿಂಗಿಗೆ ಮಾಡಿ ಹೊಲ್ಕೊಟ್ಟಿದ್ದಾರೆ ಇನ್ನು ಸ್ಯಾರಿಗಳು ಹೇಳ್ಬೇಕು ಅಂದರೆ ರೇಷ್ಮೆ ಸ್ಯಾರಿ ತುಂಬ ಚೆನ್ನಾಗಿದೆ ಅದು ಪ್ಯಾರೆಟ್ ಗ್ರೀನು ಪಿಂಕ್ ಬಾರ್ಡ್ರದ್ದು ಸ್ಯಾರಿ ಅಂತು ತುಂಬ ಡಬಲ್ ಕಲ್ಲರ್ ಥರ ಶೈನಿಂಗ್ ಇದೆ ಆ ಶೈನಿಂಗು ಬಿಸಿಲಲ್ಲೇ ಒಂದು ಕಲ್ಲರು ಒಳಗಡೆಯೇ ಒಂದು ಕಲ್ಲರು ಆ ಥರ ಕಾಣುತ್ತೆ ಅದು ಸ್ಯಾರಿ ಹೊರಗಡೆ ಹಾಕೊಂಡು ಹೋಗ್ತಾಯಿದ್ರೆ ಅದಕ್ಕೆ ರಿಸೆಪ್ಷನ್ಗೆ ಅಂತ ತಗೊಂಡ್ವಿ ಆ ಸ್ಯಾರಿನ ಇನ್ನೂ ಅರಶಿನ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದು ಸ್ಯಾರಿ ಅರ್ಶಿನದ ಸ್ಯಾರಿಗೆ ಪಾಚಿ ಗ್ರೀನ್ ಬಾರ್ಡರು ಅದು ತುಂಬ ಚೆನ್ನಾಗಿದೆ ಅದಕ್ಕೆ ಲೈಟಾಗಿ ಪಾಚಿ ಗ್ರೀನಲ್ಲಿ ಬಾರ್ಡರ್ ಥತರನೇ ಬ್ಲೌಸ್ ಬಂದಿದೆ ಅದಕ್ಕೆ ಆಮೇಲೆ ಎಲ್ಲೋ ಕಲ್ಲರ್ ಥರ ಫ್ಲವರ್ಸು ಬ್ಲೌಸ್ಗೆ ತುಂಬ ಕಾಂಬಿನೇಶನ್ ತುಂಬ ಚೆನ್ನಾಗಿದೆ ನಾವು ಎಲ್ಲ ಹೊಲೆಯೋಕೆ ಕೊಟ್ವಿ ಪಂಕ್ಷನ್ಗೆ ಹಾಕೊಂಡಿದ್ವಿ ಪಂಕ್ಷನ್ಗೆ ಹಾಕೊಂಡಿದ್ದಾಗ ಎಲ್ಲ ತಗೊಂಡ್ರಿ ಸ್ಯಾರಿನ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕು ಬಂದಿದೆ ಬ್ಲೌಸು ತುಂಬ ಚೆನ್ನಾಗಿ ಹೊಲಿಸಿದೆ ಅಂತ ಎಲ್ಲ ಕೇಳ್ತಾಯಿದ್ರು ಆಗ ಹಿಂಗಿಂಗೆ ಫೋನಲ್ಲಿ ತಗೊಂಡೆ ನಾನು ಫೋನಲ್ಲಿ ಆರ್ಡ್ರು ಮಾಡಿದ್ದೆ ಮೀಶೋ ಹ್ಯಾಪಲ್ಲಿ ಅದು ಈ ಥರ ಬಂದಿತ್ತು ಅಂತ ಅಯ್ಯೋ ತುಂಬ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆಯಾ ಫೋನಲ್ಲಿ ಸ್ಯಾರಿ ನಾವು ಆರ್ಡ್ರ್ ಮಾಡಬೇಕು ಯಾವ ಆ್ಯಪು ಎಲ್ಲ ಮಾಡಿದೆ ಅಂತ ಎಲ್ಲ ಕೇಳ್ತಾಯಿದ್ರು ಆ ರಿಸೆಪ್ಷನ್ಗೆ ಮದುವೆಗೆಲ್ಲ ಉಟ್ಕೊಂಡು ಓಡಾಡ್ತಾಯಿದ್ರೆ ಎಲ್ಲ ಸೀರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಅಂತ ಹೇಳ್ತಾಯಿದ್ರು ಪಂಕ್ಷನ್ಗೆ ಸ್ಯಾರಿ ಉಟ್ಕೊಂಡು ತಲೆಗೆ ಗಂಟು ಹಾಕಿ ಮಲ್ಲಿಗೆ ಹೂವಿನ ಜಡೆ ಹಾಕೊಂಡು ಚೆನ್ನಾಗಿ ಮೇಕಪ್ ಆರ್ಟಿಸ್ಟ್ ಅವ್ರನ್ನ ಕರ್ಸಿ ಕ್ಲೀನಾಗಿ ರೆಡಿಯಾಗಿದ್ದೆ ಅವ್ರ ಕೈಯ್ಯಲ್ಲೇ ಸ್ಯಾರಿ ಉಡ್ಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಒಂಥರ ಪಂಕ್ಷನ್ನು ನಾನು ನನ್ನ ಜೊತೆಗೆ ಇನ್ನು ಮಕ್ಳಿಗೂ ತುಂಬ ಲಂಗ ಬ್ಲೌಸು ಸ್ಯಾರಿ ಥರದ್ದರಲ್ಲೇ ಲಂಗ ಬ್ಲೌಸ್ ತರಿಸಿದ್ವಿ ಅವರು ಹಾಕೊಂಡಿದ್ರು ಅವ್ರಿಗೂ ಬ್ಲೌಸೆಲ್ಲ ಹೊಲ್ಸಿ ಸ್ಯಾರಿ ಅವರು ಚೆನ್ನಾಗಿ ಕಾಣ್ತಿತ್ತು ಫೋನಲ್ಲೇ ತರಿಸಿದ್ವಿ ಅವ್ರಿಗೂನುವೇ ಮತ್ತು ವರ್ಕ್ ಮಾಡಿಸಿ ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಗ್ರ್ಯಾಂಡಾಗಿ ಕಾಣ್ತಿತ್ತು ಸೀರೆಗಿಂತ ಬ್ಲೌಸೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹೊಲ್ಕೊಟ್ಟಿದ್ರು ಏನೋ ಒಂಥರ ಚೆನ್ನಾಗಿ ಕಾಣ್ತಿತ್ತು ಫಂಕ್ಷನ್ಗಳಿಗೆ ಸ್ಯಾರಿ ಹಾಕೊಂಡಾಗ ನಾವು ಸ್ಯಾರಿ ಜಾಸ್ತಿ ಹಾಕೊಳಲ್ಲ ಬರಿ ಪಂಕ್ಷನ್ನು ಅಂದರೆ ಮಾತ್ರ ಅಲ್ಲ ಫಂಕ್ಷನ್ಗಳಿಗೆ ಸ್ಯಾರಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದ್ವಿ ಒಳ್ಳೊಳ್ಳೆ ಸ್ಯಾರೀಸು ಮತ್ತೆ ಒಳ್ಳೊಳ್ಳೆ ಕಲ್ಲರ್ಸ ಆಯ್ಕೆ ಮಾಡ್ಕೊಂಡಿದ್ವಿ ಅಂಗಡೀಲು ಅಷ್ಟೇ ಫೋನಲ್ಲೂ ಅಷ್ಟೇ ಇನ್ನೂ ನನ್ನ ಹತ್ರ ಇಲ್ಲದೇ ಇರುವಂಥ ಕಲ್ಲರ್ಸ್ನ ಆಯ್ಕೆ ಮಾಡಿಕೊಂಡು ಹೊಲೆಯೋಕೆ ಕೊಟ್ಟಿದ್ವಿ ಎಲ್ಲ ನೋಡಿದವ್ರೆಲ್ಲ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿ ಕಾಣ್ತಾಯಿದೆ ಅಂತ ಹೇಳ್ತಾಯಿದ್ರು ಒಳ್ಳೆ ರೇಷ್ಮೆ ಸೀರೆ ಥರ ಇದೆ ಅಂತ ಇದ್ದರು ಕಡಿಮೆ ದುಡ್ಡಿಂದಾದರೂ ತುಂಬ ಕಾಸ್ಟ್ಲಿ ದುಡ್ಡಿನ ಸ್ಯಾರಿನ ಅಂತ ಕೇಳ್ತಾಯಿದ್ರು ಆ ಥರ ಕಾಣಸ್ತಾಯಿತ್ತು ಅದು ಸ್ಯಾರಿ ತುಂಬ ಚೆನ್ನಾಗಿತ್ತು ಮದುವೆಗಳಲ್ಲಿ ಉಟ್ಕೊಳ್ಳೋಕ್ಕೆ ಆ ಥರ ಸ್ಯಾರಿ ಚೆಂದ ಇದೇ ಥರ ಇರಬೇಕು ರಿಸೆಪ್ಷನ್ಗೆ ಇದೆ ಥರ ಇರಬೇಕು ಮತ್ತೆ ಅರಶಿನ ಶಾಸ್ತ್ರಕ್ಕೂ ಇದೇ ಥರ ಸ್ಯಾರಿ ಇರಬೇಕು ಮೆಹೆಂದಿ ಶಾಸ್ತ್ರಕ್ಕೂ ಆ ಆ ಶಾಸ್ತ್ರಕ್ಕೆ ತಕ್ಕಾಗಿದೆ ಸ್ಯಾರಿಗಳು ತುಂಬ ಚೆನ್ನಾಗಿ ತಗೊಂಡಿದೆಯಾ ತುಂಬ ಒಳ್ಳೊಳ್ಳೆ ಕಲ್ಲರ್ಸು ತುಂಬ ಚೆನ್ನಾಗಿ ಚೂಸ್ ಮಾಡಿದೆಯಾ ಕಲ್ಲರ್ಸ್ಗಳು ಸಕತ್ ಚೆನ್ನಾಗಿದ್ದಾವೆ ಆ ಪಂಕ್ಷನ್ಗಳಿಗೆ ತಕ್ಕನಾಗಿ ಕಲ್ಲರ್ಸ್ಗಳು ಚೆನ್ನಾಗಿದ್ದಾವೆ ಅಂತ ಎಲ್ಲ ಹೇಳ್ತಾಯಿದ್ರು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿತ್ತು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಪಿಲ್ ಪ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೋ ಫಂಕ್ಷನ್ಗಳಿಗೆ ಚೆನ್ನಾಗಿದ್ದವೆ ಒಳ್ಳೆ ಕಲ್ಲರ್ಸ್ಗಳು ನೋಡಿ ನೀವು ತಗೊಳ್ಳೋದಾದ್ರೆ ಆರ್ಡ್ರ್ ಮಾಡಿ ಈಗ ಆರ್ಡ್ರ್ ಮಾಡಿದ್ರೆ ಇನ್ನೊಂದು ನಾಲ್ಕು ಐದು ದಿನಕ್ಕೆಲ್ಲ ತಂದುಕೊಡ್ತಾರೆ ಬ್ಲೌಸ್ ಹೊಲ್ಸೋಕೆ ಒಂದು ಎರ್ಡು ಮೂರು ದಿನ ಹೊರಗಡೆ ಕೊಟ್ಟರೆ ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡಿ ಅಲ್ಲೊಂದ್ ವೀಕ್ ಕೊಡ್ತಾರೆ ನೀವು ಪಂಕ್ಷನ್ನು ಅಂದರೆ ಒಂದು ಹದ್ನೈದು ದಿನ ಅನ್ನೋಂಗೆ ಮಾಡ್ಕೊಳ್ಳಿ ಹದ್ನೈದು ದಿನ ಅನ್ನೋಂಗೆ ಮಾಡಿ ನೀವು ತರಿಸ್ಕೊಂಡ್ರೆ ಅಷ್ಟರೊಳಗೆ ಮಾಡ್ಸ್ಕೊಳ್ಬೋದು ವರ್ಕ್ ಎಲ್ಲನೂ ನೀವು ತಕ್ಷಣಕ್ಕೆ ಮದುವೆ ನಾಳೆ ನಾಡಿದ್ದು ಆ ಥರ ಸ್ಯಾರಿಗಳನ್ನ ತರಿಸ್ಕೊಂಡ್ರೆ ಬೇಗ ಬರೋಕ್ಕಾಗಲ್ಲ ಮಾಡ್ಸೋಕ್ಕೂ ಆಗಲ್ಲ ವರ್ಕ್ನ ನಿಮಗೆ ಬೇಕು ಅಂದರೆ ಹದ್ನೈದು ದಿನ ಒಂದು ತಿಂಗಳು ಅನ್ನೋಂಗೆ ಸ್ಯಾರಿನ ಫೋನ್ಗಳಲ್ಲಿ ಹಾರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಬೇಗ ಬರುತ್ತೆ ಬೇಗ ಬ್ಲೌಸೆಲ್ಲ ಹೊಲ್ಸ್ಕೊಳ್ಬೋದು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ವರ್ಕೆಲ್ಲ ಮಾಡ್ಕೊಡ್ತಾರೆ ನಾವು ಡಿಸೈನ್ ತೋರಿಸ್ತಾರೆ ಬ್ಲೌಸ್ಗಳೆಲ್ಲನೂ ಸ್ಯಾರಿಗೆ ಡಿಸೈನರ್ ಸ್ಯಾರಿ ಬಿಟ್ಟು ಯಾವ ಥರ ಇರುತ್ತೆ ಅದೇ ಥರ ಬ್ಲೌಸ್ ವರ್ಕೆಲ್ಲ ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅಲ್ಲಿ ಬೇಕಾದ್ರೆ ನನಗೆ ಗೊತ್ತು ಹೇಳ್ತೀನಿ ಹೊಲ್ಸ್ಕೊ ಹೊಲ್ಸಿ ಕೊಡ್ತೀವಿ ನಿಮಗೆ ಸ್ಯಾರಿಗಳು ಬ್ಲೌಸ್ ಎಲ್ಲನೂ ಇನ್ನೂ ಸ್ಯಾರಿಗೆ ಕುಚ್ಚು ಹಾಕ್ತಾರೆ ತುಂಬ ಚೆನ್ನಾಗಿ ಹಾಕ್ತಾರೆ ಥ್ರೆಡ್ ವರ್ಕು ಮತ್ತೆ ಹಾಗೆ ಹ್ಯಾಂಡ್ ವರ್ಕಲ್ಲಿ ನಮ್ಗೆ ಯಾವ ಥರ ಬೇಕು ಕ್ರೋಷಾ ವರ್ಕು ತುಂಬ ಚೆನ್ನಾಗಿ ಕುಚ್ಚು ಡಿಸೈನಾಗಿ ಹಾಕ್ತಾರೆ ಅದು ಕುಚ್ಚುಗಳ್ನ ಬೇಬಿ ಕುಚ್ಚು ಕ್ರೋಷಾದಲ್ಲಿ ಎರ್ಡು ಸ್ಟೆಪ್ಪು ಮೂರು ಸ್ಟೆಪ್ಪು ಮತ್ತೆ ಕುಂದನ್ ವರ್ಕೆಲ್ಲ ಇಟ್ಟು ಸ್ಟೋನ್ಗಳಿಟ್ಟು ಸಣ್ಣ ಸಣ್ಣ ಜುಮ್ಕಿಗಳು ಥರ ಬರುತ್ತೆ ಸಣ್ಣ ಸಣ್ಣ ಮಣಿಗಳಲ್ಲೇನೇ ಡಿಸೈನ್ ಮಾಡ್ತಾರೆ ಸ್ಯಾರಿಗಿಂತ ತುಂಬ ಚೆನ್ನಾಗಿ ಮಾಡಿಸ್ಬೋದು ದುಡ್ಡೊಂದಿದ್ರೆ ಯಾವ ಥರ ಕಡಿಮೆ ದುಡ್ಡಿನ ಸ್ಯಾರಿನ ಗ್ರ್ಯಾಂಡಾಗಿ ಮಾಡ್ಸ್ಕೊಳ್ಬೋದು ಅದು ಕುಚ್ಚು ಹಾಕ್ಸಿ ಬ್ಲೌಸೆಲ್ಲ ಚೆನ್ನಾಗಿ ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ನೀಟಾಗಿ ಉಟ್ಕೊಂಡ್ಬಿಟ್ರೆ ಸ್ಯಾರಿನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳು ಅಂದರೆ ಕಲ್ಲರ್ಗಳು ಚೂಸ್ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿರೋ ಕಲ್ಲರ್ಸು ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡಾಗ ಬ್ಲೌಸು ಗ್ರ್ಯಾಂಡಾಗಿ ಹೊಲ್ಸ್ಕೊ ಈಗ ಸಿಂಪಲ್ ಸ್ಯಾರಿಗೆ ಬ್ಲೌಸು ಗ್ರ್ಯಾಂಡಾಗಿದ್ದಾಗ ತುಂಬ ಚೆನ್ನಾಗಿ ಕಾಣ್ತವೆ ಫಂಕ್ಷನ್ಗಳಿಗೆ ರಿಸೆಪ್ಷನ್ಗೆ ಮದುವೆಗೆ ಹಂಗೆ ನಮ್ಮ ಅಕ್ಕನ ಮಗಳ ಮದ್ವೆಗೆ ಹಾಕೊಂಡು ಹೋಗಿದ್ದಾಗ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ದರು ರಿಸೆಪ್ಷನ್ಗೆ ಹಾಕೊಂಡಿದ್ದು ಧಾರೆ ಮುಹೂರ್ತಕ್ಕೆ ಹಾಕೊಂಡಿದ್ದು ಅರಶಿನ ಶಾಸ್ತ್ರಕ್ಕೆ ಹಾಕೊಂಡಿದ್ದು ಮತ್ತು ಮೆಹೆಂದಿ ಶಾಸ್ತ್ರಕ್ಕೂ ಹಾಕಿದ್ದ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ಬ್ಲೌಸು ತುಂಬ ಚೆನ್ನಾಗಿ ಕಾಣ್ತಾಯಿದೆ ಚೆನ್ನಾಗಿ ರೆಡಿ ಆಗಿದ್ಯಂತಾ ಎಲ್ಲ ಹೊಗುಳ್ತಾ ಇದ್ದರು ಸ್ಯಾರಿಗಳು ಚೆನ್ನಾಗಿದ್ದಾವೆ ಮಾತ್ರ ಫೋನಲ್ಲೂ ಚೆನ್ನಾಗಿದ್ದಾವೆ ಹೊರಗಡೆ ಮೈಸೂರಿಗೆ ಹೋಗಿ ಅಲ್ಲಿ ಅಂಗ್ಡಿಗಳಲ್ಲಿ ತಂದಿದ್ವಿ ಅವು ತುಂಬ ಚೆನ್ನಾಗಿದ್ದಾವೆ ನನ್ನ ಮಕ್ಳಿಗೆಲ್ಲ ತಕ್ಕೊಟ್ಟಿದ್ದೆ ಫ್ಯಾನ್ಸಿ ಸ್ಯಾರಿಗಳು ಸ್ಟೋನು ಕುಂದಾನ್ ವರ್ಕ್ ಥರದ್ದು ಎಂಬ್ರಾಯ್ಡ್ರಿ ವರ್ಕ್ ಥರದ್ದು ನೆಟ್ಟೆಡ್ ಸ್ಯಾರಿ ನಮ್ಮಕ್ಳಗೆ ತಕ್ಕೊಟ್ಟಿದ್ದೆ ಆ ಸ್ಯಾರಿಗಳು ತುಂಬ ಚೆನ್ನಾಗಿದ್ದವೆ ಅವ್ರಿಗೂ ತುಂಬ ಚೆನ್ನಾಗಿ ಬೋಟ್ ನೆಕ್ ಬ್ಲೌಸೆಲ್ಲ ಹೊಲ್ಸ್ಕೊಟ್ಟಿದ್ದೋ ಹಾಕೊಂಡಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿಗಳು ಮಾತ್ರ ಹುಡ್ಕಿ ನೋಡಿ ತಗೊಳ್ಬೇಕು ಚನ್ ಚೆನ್ನಾಗಿರೋ ಕಲ್ಲರ್ಸು ಇಲ್ದೇ ಇರುವಂಥ ಕಲ್ಲರ್ಸು ನಮ್ಮ ಹತ್ರ ಇರುವಂಥವು ಬಿಟ್ಬಿಟ್ಟು ಇಲ್ಲದೇ ಇರೋ ಕಲ್ಲರ್ಸನ್ನು ಚೂಸ್ ಮಾಡ್ಕೊಂಡು ಅದಕ್ಕೆ ಗ್ರ್ಯಾಂಡಾಗಿ ಬ್ಲೌಸ್ ಹೊಲ್ಸ್ಕೊಂಡು ವರ್ಕ್ ಮಾಡಿಸ್ಕೊಂಡು ಹ್ಯಾಂಡ್ ವರ್ಕು ಮಿಷನ್ ವರ್ಕು ಆ ಥರ ಎಲ್ಲ ಮಾಡಿಸಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತವೆ ಪಂಕ್ಷನ್ಗಳಿಗೆ ಮತ್ತೆ ಸ್ಯಾರಿ ಹಾಕೊಂಡಾಗ ಕೈ ತುಂಬ ಬಳೆ ಮೂಗುತ್ತಿ ಹಣೆ ತುಂಬ ಬೊಟ್ಟು ಮಲ್ಗೆ ಹೂವು ಆಮೇಲೆ ಜಡೆ ಜಡೆ ಅಂದರೆ ಫುಲ್ ಇದ್ಬರುತ್ತೆ ಆ ಥರ ಜಡೆ ಎಲ್ಲ ಹಾಕೊಳ್ಳೋದು ಗಂಟು ಹಾಕೋದು ಆ ಥರ ಎಲ್ಲ ಸ್ಯಾರಿ ಹಾಕೊಂಡಾಗ ನಾವು ರೆಡಿಯಾದಾಗ ತುಂಬ ಚೆನ್ನಾಗಿ ಕಾಣ್ತೀವಿ ತುಂಬ ಚೆನ್ನಾಗಿರುತ್ತೆ ಪಂಕ್ಷನ್ನು ಅಂದ ಮೇಲೆ ಗ್ರ್ಯಾಂಡಾಗಿ ರೆಡಿ ಆಗಬೇಕಲ್ವ ಚೆನ್ನಾಗಿ ಸ್ಯಾರಿ ಹಾಕೊಂಡು ಸ್ಯಾರಿಗೆ ತಕ್ಕನಾಗಿ ನಾವು ವೇಷ ಹಾಕೊಂಡಾಗ ಅದರ ಸ್ಯಾರಿಗೆ ಸೂಟ್ ಹಾಗಾಗೆ ನಾವು ರೆಡಿ ಆಗಬೇಕು ಬಳೆ ಚೈನು ಕಾಲ್ಗೆಜ್ಜೆ ಮೂಗುತ್ತಿ ಹೂವು ಸ್ಟಿಕ್ಕರ್ ಇಟ್ಕೊಂಡು ದೊಡ್ಡು ಸ್ಟಿಕ್ಕರು ಆ ಸ್ಯಾರಿಗ್ ಮ್ಯಾಚಿಂಗ್ ಸ್ಟಿಕ್ಕರು ಅದೇ ಥರ ಸರಗಳು ಬಳೆಗಳು ಆ ಥರ ಧರಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತೀವಿ ಫಂಕ್ಷನ್ಗಳಿಗೆ ಯಾವ ಬ್ಯೂಟಿಷನ್ನು ಬೇಕಾದ್ರೆ ಬೇಡ ನಾವೇ ರೆಡಿಯಾಗಿ ನೀಟಾಗಿ ಸ್ಯಾರಿ ಹಾಕೊಂಡು ರೆಡಿ ಆಗ್ಬೋದು